ಲೇಖನಿಯನ್ನ ನಾವು ಆಯುಧ ಅಂತ ಹೇಳುತ್ತೇವೆ ಅಂದ್ರೆ ಹರಿತವಾದ ಆಯುಧಕ್ಕೆ ಅದನ್ನು ಹೋಲಿಸುತ್ತೇವೆ ಯಾಕೆಂದರೆ ಭಾಷೆಯಲ್ಲಿ ಹೇಳು ಹೇಳಿದರೆ ಪರಿಣಾಮಕಾರಿ ಆಗುವುದಕ್ಕಿಂತ ಹೆಚ್ಚು ಬರವಣಿಗೆಯೇ ಪರಿಣಾಮಕಾರಿಯಾದದ್ದು ಎನ್ನುವ ಒಂದು ಚಿತ್ರಣ ನಮ್ಮ ಭಾರತೀಯರಲ್ಲಿದೆ ಆದ್ರಿಂದ ನಾವು ಇವತ್ತು ಸಮೃದ್ಧ ಸಮಾಜವನ್ನು ಕಟ್ಟುವುದು ಹೇಗೆ ಎನ್ನುವ ಬಗ್ಗೆ ಹೆಚ್ಚು ಬರೆಯಲು ಬಯಸುತ್ತೇನೆ ಏನಂದರೆ ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಭಾರತೀಯರು ಆದ ನಾವು ಅತೀ ಮುಖ್ಯ ಕರ್ತವ್ಯವೆಂದರೆ ಜಾತಿ ಮತ ಭೇದ ಭಾವ ಧರ್ಮ ಇವೆಲ್ಲವನ್ನು ಮರೆತು ನಾವೆಲ್ಲರು ಭಾರತೀಯರು ನಾವೆಲ್ಲ ಒಂದು ಸಮೃದ್ಧ ಸಮಾಜ ನಿರ್ಮಾಣದಲ್ಲಿ ನಮ್ಮೆಲ್ಲರ ಒಂದು ಸಹಯೋಗ ಅತೀ ಅಗತ್ಯ ಎನ್ನುವ ಒಂದು ಮಹತ್ತರವಾದ ಒಂದು ನಿರ್ಣಯವನ್ನು ಪ್ರತಿ ಒಬ್ಬರು ಕೊ ತಗೋಳ್ಬೇಕಾದುದು ಅತೀ ಅವಶ್ಯಕವಾಗಿದೆ ಒಂದು ಸಮಾಜ ನಿರ್ಮಾಣದಲ್ಲಿ ಒಬ್ಬೊಬ್ಬರು ಒಂದೊಂದು ಥರದ ಒಂದು ಆಲೋಚನೆ ಸದೃಢ ಸಮಾಜದ ನಿರ್ಮಾಣವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದರಲ್ಲಿ ಮಾರಕವಾಗಿ ಕಾಣ್ತದೆ ಇದನ್ನು ನಾವು ಬದಲಾಯಿಸಲಿಕ್ಕೆ ಸಮಾಜದ ಜನರು ಒಂದು ಕಡೆ ಕುತ್ಕೊಂಡು ತಮ್ಮ ತಮ್ಮ ಊರಲ್ಲೋ ತಮ್ಮ ತಮ್ಮ ನಗರದಲ್ಲೋ ಎಲ್ಲ ಒಂದು ಒಂದು ಕಡೆ ಕೂತು ಕುಳಿತುಕೊಂಡು ಈ ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಯಾವ ರೀತಿಯ ಒಂದು ಪ್ರೊಟೋಕಾಲ್ ಅಂದರೆ ಯಾವ ರೀತಿ ಒಂದು ಮಾರ್ಗಸೂಚಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ನಮ್ಮಲ್ಲಿ ಎಂತಹ ಒಂದು ಆಂತರಿಕ ಬದಲಾವಣೆ ಆಗಬೇಕು ಎನ್ನುವುದರ ಬಗ್ಗೆ ಒಂದು ಸಮಾಲೋಚನೆಯ ಅತೀ ಅವಶ್ಯಕತೆ ಒಂದು ಸಂಘಟನೆ ಬೇಕು ಇಂತಹ ಸಂಘಟನೆಯಲ್ಲಿ ಯುವ ಜನರ ಪಾತ್ರ ಹೆಚ್ಚಿನದಾಗಿದೆ ಆದ್ರಿಂದ ಇವತ್ತಿನ ಸಮಾಜಕ್ಕೆ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ಇಂದಿನ ಯುವಕ ನಾಳಿನ ಪ್ರಜೆ ಆದ್ರಿಂದ ಆತನನ್ನು ಬದಲಾಯಿಸಲು ಇಂತಹ ಒಂದು ಸಂಘಟನೆ ಅತೀ ಅವಶ್ಯಕವಿದೆ ಎಲ್ಲ ಯುವಕರು ಕೂಡಿ ಸಮಾಜ ನಿರ್ಮಾಣದತ್ತ ಕೈ ಹಾಕಿದರೆ ಹಿರಿಯರು ಮಕ್ಕಳು ಎಲ್ಲ ಅವರನ್ನು ಅನುಸರಿಸಿ ಸದೃಢ ಸಮಾಜ ನಿರ್ಮಾಣಕ್ಕೆ ಸಹಕಾರವನ್ನು ಸಹಯೋಗವನ್ನು ಅತೀ ಸುಲಭವಾಗಿ ನೀಡಬಹುದು ಯಾಕೆಂದರೆ ಯುವಕರೇ ಶಕ್ತಿಶಾಲಿ ಆದವರು ಅವರನ್ನು ಅವರು ಈ ಸಮಾಜದ ನಿರ್ಮಾಣಕ್ಕೆ ಯಾವ ರೀತಿಯ ಒಂದು ಸ್ಟೆಪ್ಪನ್ನ ಹಾಕ್ತದೆ ಉಳಿದವ್ರೆಲ್ಲಾ ಅವರಿಗೆ ಸಹಕಾರ ಕೊಡ್ತಾರೆ ಯಾಕೆ ಅಂದರೆ ಇದು ಮಧ್ಯಮವರ್ಗ ಒಂದು ಯಾಕೆಂದರೆ ಅತ್ಲಗೆ ಹಿರಿಯವರು ಅಲ್ಲ ಇತ್ಲಗೆ ಸಣ್ಣವರು ಅಲ್ಲ ಅದುರಿಂದ ಅತೀ ಒಂದು ಚಾತುರ್ಯ ಯುಕ್ತವಾದ ಒಂದು ಸಮಾಜ ನಿರ್ಮಾಣಕ್ಕೆ ಚಾತುರ್ಯದಿಂದ ಕೆಲಸ ಮಾಡುವ ಶಕ್ತಿ ಯುವಕರಲ್ಲಿಯೇ ಇರುತ್ತದೆ ಎನ್ನುವುದು ನನ್ನ ಅಭಿಪ್ರಾಯ ಈ ಯುವಕರು ಮಾಡಿದ ಪ್ರತೀ ಒಂದು ಕಾರ್ಯವು ಅತೀ ಸುಲಭದಲ್ಲಿ ಅತೀ ವೇಗವಾಗಿ ಸಕ್ ಸಕಾರಾತ್ಮಕವಾಗಿ ಕಾರ್ಯರೂಪವಾಗುತ್ತದೆ ಎನ್ನುವುದು ನನ್ನ ಒಂದು ಸಲಹೆ ಅಂತ ಹೇಳಬಹುದು